ಎಂಟು ಲಕ್ಷದ ತೊಂಬತ್ತ ಆರು ಸಾವಿರ ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಏಳು ಲಕ್ಷದ ಐವತ್ತೆರಡು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ಒಂಬತ್ತು ಲಕ್ಷದ ಒಂಬತ್ತು ಸಾವಿರ